ಒಂದು ಕುಟುಂಬದಲ್ಲಿ ಪುರುಷ ಮತ್ತು ಮಹಿಳೆಯ ಪಾತ್ರಗಳು ಸಮಾನವಾಗಿರುತ್ತದೆ ಕುಟುಂಬದಲ್ಲಿ ಹಿಂದೆ ಪುರುಷ ಪ್ರಧಾನ ವ್ಯವಸ್ಥೆ ಜಾರಿಯಲ್ಲಿತ್ತು ಅವಾಗ ಮಹಿಳೆ ಮನೆ ಕೆಲಸಗಳಿಗೆ ಮಾತ್ರ ಸೀಮಿತವಾಗಿದ್ರು ಈಗ ಈಗಿನ ವ್ಯವಸ್ಥೆಯಲ್ಲಿ ಮಹಿಳೆಯರು ಪುರುಷರಿಗಿಂತ ಒಳ್ಳೆಯ ವಿದ್ಯಾಭ್ಯಾಸವನ್ನು ಹೊಂದಿ ಪುರುಷರಿಗಿಂತ ಉತ್ತಮವಾದ ಕಾರ್ಯಗಳನ್ನು ಸಾಧಿಸಬಲ್ಲರು ಎಂದು ಸಾಧಿಸಿ ತೋರಿಸಿರುತ್ತಾರೆ ಆದ್ದರಿಂದ ಕುಟುಂಬದಲ್ಲಿ ಪುರುಷ ಹಾಗೂ ಮಹಿಳೆಯರ ಪಾತ್ರಗಳು ಸಮಾನ ಎಂದು ನನ್ನ ಅಭಿಪ್ರಾಯ ಪುರುಷರಿಗೆ ಮಹಿಳೆ ಯಾವ ರೀತಿ ಸಹಕಾರ ಕೊಡುತ್ತಾರೆ ಯಾವ ರೀತಿ ಕಾರ್ಯಗಳನ್ನು ಮಾಡುತ್ತಾರೆ ಯಾವ ರೀತಿ ಈ ವ್ಯವಸ್ಥೆಯಲ್ಲಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿರುತ್ತಾರೆ ಎನ್ನುವುದಕ್ಕೆ ನಮ್ಮ ಒಂದು ಕುಟುಂಬವೇ ಒಂದು ಉದಾಹರ್ಣೆ ಆಗಿರುತ್ತದೆ ನಾನು ಯಾವುದೇ ಕೆಲಸವನ್ನು ಮಾಡಿದರೂ ಸಹ ಅದರಲ್ಲಿ ಐವತ್ತು ಭಾಗ ನನ್ನ ಸಹಪಾಠಿಯಿಂದ ಸಹಕಾರ ದೊರೆಯುತ್ತದೆ ಅಂದರೆ ನನ್ನ ಅರ್ಧಾಂಗಿ ಇಂದ ನನಗೆ ಯಾವುದೇ ಕೆಲಸ ಕಾರ್ಯ ಮಾಡಿದರು ಸಹ ಅದರಲ್ಲೇ ಅವರ ಐವತ್ತು ಭಾಗ ಕೆಲಸ ಅವರು ನನಗೆ ನಾನು ಮಾಡುವ ಕೆಲಸದಲ್ಲಿ ಸಹಕಾರ ಕೊಡುತ್ತಾರೆ ಹಾಗೂ ನಮ್ಮ ಮಕ್ಕಳು ಅಂದರೆ ಗಂಡು ಮಕ್ಕಳು ವ್ಯವಸಾಯದಲ್ಲಿ ಕಾರ್ಯ ನಿರತರಾಗಿರುತ್ತಾರೆ ಅವರಿಗೆ ನಮ್ಮ ಸೊಸೆಯಂದಿರು ಸಹ ತುಂಬ ಚೆನ್ನಾಗಿ ಸಹಕಾರ ನೀಡುತ್ತಾರೆ ಈ ರೀತಿ ಒಂದು ಕುಟುಂಬದಲ್ಲಿ ಅನ್ಯೋನ್ಯವಾಗಿ ಪುರುಷ ಹಾಗೂ ಮಹಿಳೆಯರು ಸಮಾನವಾಗಿ ಈ ವ್ಯವಸ್ಥೆಯಲ್ಲಿ ಪ್ರತಿ ಒಂದು ಕೆಲಸ ಕಾರ್ಯಗಳನ್ನು ಹಂಚಿಕೊಂಡು ಕುಟುಂಬವನ್ನು ಉನ್ನತ ಮಟ್ಟಕ್ಕೆ ತರಲು ತುಂಬ ಅನುಕೂಲ ಮತ್ತು ಅವರು ಈ ಕೆಲಸ ಕಾರ್ಯಗಳ ಮಧ್ಯೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆಯು ಸಹ ಪುರುಷ ಹಾಗೂ ಮಹಿಳೆ ಇಬ್ಬರೂ ಸಹ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡುವುದ್ರ ಮೂಲಕ ಕುಟುಂಬವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೋದು ಎಂಬುದು ನನ್ನ ಅಭಿಪ್ರಾಯ